ನಾನು ಒಬ್ಬಳು ಭರತನಾಟ್ಯ ಕಲಾವಿದೆ ಈ ವರ್ಷ ನಾನು ಭರತನಾಟ್ಯದ ಸೀನಿಯರ್ ಪರೀಕ್ಷೆಯನ್ನು ಬರೆದಿದ್ದೆ ಪರೀಕ್ಷೆಯ ಫಲಿತಾಂಶ ಹೇಗೆ ಬರುತ್ತದೆ ಎಂಬ ಭಯ ನನಗೆ ಶುರುವಾಗಲು ಪ್ರಾರಂಭವಾಯಿತು ಆದರೆ ನನಗೆ ಬಂದ ಫಲಿತಾಂಶ ನನಗೆ ಆಶ್ಚರ್ಯ ತರುವಂತಾಯಿತು ನಾನು ನಮ್ಮ ತಾಲ್ಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಕೊಂಡೆನು ಇದರಿಂದ ಊರಿನ ಜನರು ನನ್ನ ಟೀಚರ್ ಹಾಗೆ ತಂದೆ ತಾಯಿ ಮತ್ತು ನನಗೆ ಸನ್ಮಾನ ಮಾಡಿದರು ಮಾಡಿದರು ಇದು ನನಗೆ ಮರೆಯಲಾಗದ ವಿಷಯವಾಗಿದೆ